ಹಾಂ ಶುಭೋದಯ ಸರ್ ಹೇಳಿ

ಹಾಂ ಹಾಂ ಗುರ್ಗಳೇ ಗುರ್ಗಳೇ ಅಂತ ಕರೀಬೌದಲ್ವಾ ನಿಮ್ಮನ್ನು ಹಾಂ ಏನಂದರೆ ಈಗಿದ್ದ ಸಮಯದಲ್ಲಿ ಈ ಕಡೆ ಈ ಮಳೆ ಬೀಳೋದಕ್ಕೆ ತುಂತುರು ಮಳೆ ಅಲ್ವಾ ಒಳ್ಳೆಯ ಕಾಫಿ ತೋಟ ಅಂದರೆ ನಾವು ಚಿಕ್ಕಮಗ್ಳೂರು ಅದು ಬಿಟ್ಟರೆ ಶಿವಮೊಗ್ಗ ಹೋಗೋದು ಒಳ್ಳೆಯದು ಯಾಕಂತೀರ ಶಿವಮೊಗ್ಗದಲ್ಲಿ ಹೋದ್ರೆ ನೀವು ಕಾಫಿ ತೋಟನೂ ನೋಡ್ಬೋದು ಅಲ್ಲಿನ ತೆಂಗಿನ ತೋಪು ನೋಡ್ಬೋದು ಅದು ಬಿಟ್ರೆ ಬೀಚೂ ನೋಡ್ಬೋದು ವಿತ್ ರೆಸಾರ್ಟ್ಗಳೂ ಚೆನ್ನಾಗಿರುತ್ತೆ ನಿಮಗೆ ಫುಡ್ ಫೆಸಿಲಿಟಿನೂ ಚೆನ್ನಾಗಿರುತ್ತೆ ಅದು ಬಿಟ್ರೆ ನಿಮಗೆ ಒಳ್ಳೆಯ ಒಂದು ಅನುಭವವೂ ಸಿಗತ್ತೆ ಅಂತ ನಾನು ಹೇಳ್ತೀನಿ ಇನ್ನು ಶಿವಮೊಗ್ಗಕ್ಕೋದ್ರೆ ಶಿವಮೊಗ್ಗದತ್ರ ಏನಂದರೆ ಕಾಡು ಗೀಡು ಜಾಸ್ತಿ ಇರತ್ತೆ ಆದರೆ ಕಾಫಿ ತೋಟಗಳು ಅಲ್ಲಿ ಅಡಿಕೆ ಮರಗಳು ಒಂದು ಬೇರೆ ವಿಭಿನ್ನ ರೀತಿಲಿರ್ತೈತೆ ಅದಕ್ಕೋಸ್ಕರ ಏನಂದರೆ ನಾವು ಚಿಕ್ಕಮಗ್ಳೂರು ಇಲ್ವಾ ಶಿವಮೊಗ್ಗ ನಾನು ನಿಮಗೆ ಒಂದು ಏನೋ ಆಯ್ಕೆ ಕೊಡ್ತೀನಿ ಅದು ಆಯ್ಕೆ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು ಇದು ನಾವು ಚಿಕ್ಕಮಗ್ಳೂರು

ಹಾಂ ಹಾಂ ಚಿಕ್ಕಮಗ್ಳೂರು ಹೋದ್ರೆ ಒಂದು ನಾವು ಒಂದು ವಾರ ಅಥವಾ ಐದಾರು ದಿನ ನಾವು ಬೇಕಾದರೆ ಆರಾಮಾಗಿ ಅಲ್ಲಿ ಇದ್ದು ಅದನ್ನು ಅನುಭವ್ಸಿ ಒಳ್ಳೆಯ ಒಂದು ಅನುಭವಗಳನ್ನ ಪಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಎಲ್ಲ ಫುಲ್ಲು ಪೂರ್ತಿಯಾಗಿ ನಾವದನ್ನು ಅನುಭವಿಸಿ ಬರ್ಬೋದು ಅಂತ ಹೇಳ್ತೀನಿ ಶಿವಮೊಗ್ಗ ಏನು ಹೋಗಿ ನಾವು ಅಡಕೆ ತೋಟ ನೋಡ್ಕೊಂಡು ಬರೋದಷ್ಟೆ ಇರುತ್ತೆ ಇನ್ನು ಏನು ಚಿಕ್ಕಮಗ್ಳೂರ್ದಲ್ಲಾದ್ರೆ ನಿಮಗೊಂದು ಇಪ್ಪತ್ತರಿಂದ ಇಪ್ಪತ್ತಮೂರು ಸಾವಿರ ಖರ್ಚಾಗತ್ತೆ ಸರ್ ಹತ್ತು ಜನ ಅಂತ ಹೇಳಿದಿರಲ್ವ ಒಂದು ತಲೆ ಮೇಲೆ ಸಾವಿರ ಸಾವಿರದೈನೂರು ಅಂದರೂ ಕೂಡ ಅಷ್ಟು ರೂಪಾಯಿ ಬೀಳುತ್ತೆ ಇನ್ನು ಶಿವಮೊಗ್ಗ ಆದರೆ ನಿಮಗೆ ಸ್ವಲ್ಪ ಕಾಶ್ಲಿ ಜಾಸ್ತಿಯಾಗತ್ತೆ ಅಂದರೆ ಇಲ್ಲಿಂದ ದೂರ ಇದೆ ಒಬ್ಬೊಬ್ಬರ ಖರ್ಚು ಏನು ಅಷ್ಟೊಂದು ಅನುಭವಗಳು ಅಲ್ಲಿ ಸಿಗಲ್ಲ ಅದಕ್ಕೋಸ್ಕರ ನಾನೇನು ಹೇಳ್ತೀನಂದರೆ ಚಿಕ್ಕಮಗ್ಳೂರ್ ಇಟ್ಕೊಳ್ಳೋದೇ ಒಳ್ಳೆಯದು ಸರ್ ಆ ಕಡೆ ಒಳ್ಳೆಯ ಒಂದು ಟೈಮ್ಗೆ ಒಳ್ಳೆಯ ಸಿಚುವೇಶನ್ ಮಸ್ತ್ ಆಗಿರುತ್ತೆ ಸರ್ ಹೋಗಿ ನೋಡಣ ಹೆಂಗಿರುತ್ತೆ ಏನು ಅಂತ ಮತ್ತೆ ನೋಡಿ ಸರ್ ನಿಮಗೆ ಓಕೆ ಸರ್ ಹಾಂ ಹಾಂ ಓಕೆ ಹಾಂ ಸರ್ ಟ್ರಾವೆಲಿಂಗ್ ಫೀಸು ನಮ್ಮದೇ ಇದೆ ಸರ್ ನೀವು ಏನು ಅದ್ರ ಬಗ್ಗೆ ಟೆನ್ಷನ್ ತಗೊಬೇಡಿ ನಿಮ್ಮದು ದುಡ್ಡು ಅಷ್ಟೇ ಥ್ಯಾಂಕ್ ಯು ಸರ್ ಓಕೆ ಸರ್ ಧನ್ಯವಾದ ಸರ್ ಹಾಂ